ನಮ್ಮ ರಾಜ್ಯದ ಸಾಂಸ್ಕೃತಿಕ ಸಂಪ್ರದಾಯ ಉಡುಗೆ ತೊಡುಗೆ ಹಾಗೂ ಆಭರ್ಣಗಳು ಹೇಗಿವೆ ಪ್ಯ ಅಂದ್ರೆ ನಾವು ಹಿಂದಿನ ಕಾಲದಲ್ಲಿಂದ ಧರ್ಸತಕಂಥ ದಸರಾ ಯುಗಾದಿ ಇವೆರಡು ಹಬ್ಬವನ್ನು ಭಾಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತು ಆ ಹಬ್ಬದಲ್ಲಿ ಬೇವಿನೆಲೆ ಪತ್ರೆಯನ್ನು ತಂದು ನೀರ್ನಲ್ಲಿ ಹಾಕಿ ಆ ನೀರಿನಿಂದ ಸ್ನಾನ ಮಾಡಿ ಆಮೇಲೆ ಒಳ್ಳೆ ಸ್ಯಾರಿಯನ್ನು ಉಡ್ತಾರೆ ಸ್ಯಾರಿಯನ್ನು ಉಟ್ಟ ಕೂಡಲೆ ನೆಸ್ಟು ಕಿವಿಗೆ ಜುಮ್ಕೆ ಆಮೇಲೆ ನೆಕ್ಲೇಸು ಮೂರೆಳೆ ಸರಗಳನ್ನು ಹಾಕೊಳ್ತಾರೆ ಆವತ್ತಿನ್ ದಿನ ವಿಶೇಷ ಏನಪ್ಪಾ ಅಂದ್ರೆ ಆ ಹಬ್ಬದ ವಿಶೇಷ ಮತ್ತು ಇತ್ತೀಚಿನ ದಿನಗಳಲ್ಲಿ ಒಳ್ಳೆ ಬಟ್ಟೆಗಳನ್ನು ಧರಿಸ್ತಾರೆ ಆಮೇಲೆ ಗಂಡ್ಮಕ್ಳು ಬ್ಯಾಸ್ಲೈಟು ಆಮೇಲೆ ಕೊರಳಲೊಂದು ಚೈನು ಆಮೇಲೆ ಹೆಣ್ಮಕ್ಕಳು ಕಾಲ್ನಲ್ಲಿ ಚೈನು ಹಾಗೂ ಮತ್ತು ಇದ್ರಲ್ಲಿ ಕಿವಿಯಲ್ಲಿ ಲೋಲಾಕ್ ಅಂತಾರೆ ಒಟ್ಟು ಲೋಲಾಕ್ ಅಂತಾರೆ ಯಾಕಂದರೆ ಹಿಂದಿನ್ ಕಾಲದಲ್ಲಿ ಏನು ಬಳ್ಸಿಕೋತ್ ಬಂದಾರ ಅದೇ ರೀತಿಯಾಗಿ ಇವತ್ತು ಟೆಕ್ನಾಲಜಿ ಕಾಲ ಬಂದರು ಕೂಡ ಅದನ್ನೆನೇ ಮುಂದ್ವರ್ಸಿಕೋತ ಬಂದಾರ ಇವತ್ತು ಯಾಕಪ್ಪಾ ಅಂತಾರ ಹಿಂದಿನದು ಜನಗಳು ಮರೆತಿಲ್ಲ ಯಾಕಂದ್ರೆ ರಾಜರು ಮಹಾರಾಜರು ಮಾಡಿರ್ತಕ್ಕಂಥ ಹಬ್ಬಗಳಲ್ಲಿ ಬಟ್ಟೆ ಯಾಕಂದರೆ ಡೈಲಿ ಉಡ್ತಾಕ್ಕಂಥ ಬಟ್ಟೆಗಳೆ ಬೇರೆ ಹಬ್ಬ ಹುಣವೆ ಅಲ್ಲಿ ಉಡ್ತಾಕ್ಕಂಥ ಬಟ್ಟೆಗಳೆ ಬೇರೆ ಮತ್ತು ಮುಂದಿನಿನ್ನ ದಿನ್ಗಳಲ್ಲಿ ಈಗ ಇತ್ತೀಚಿಗೆ ಸ್ವಲ್ಪು ಎಲ್ಲ ಸ್ವಲ್ಪು ಪ್ಯಾಷನ್ ಕಾಲ ಪ್ಯಾಷನ್ ಯುಗ ಆಮೇಲ್ ಹಿಂದಿನ್ ಕಾಲದಲ್ಲಿ ಎಲ್ಲ ಗೋಲ್ಡ್ಗಳನ್ನು ಉಪಯೋಗ್ಸಿದ್ರು ಈಗಿನ ಕಾಲದಲ್ಲಿ ಆಮೇಲೆ ಈಗೇನು ಇದೆಯಲ್ಲ ರೆಡ್ಮೆಂಟು ರೆಡ್ಮೆಂಟ್ ಥರ ಬಂದಿದೆ ಸರಗಳು ಗಿರ್ಗುಳು ಅವ್ಯಾಕಂದ್ರೆ ಹಿಂದಿನ್ ಕಾಲದಲ್ಲಿ ಗೋಲ್ಡು ಅವ್ಕೆ ಅಂದರೆ ಇಪ್ಪತ್ತು ಸಾವ್ರದಿಂದ ಮೂವತ್ತು ಸಾವಿರ ವರೆಗ್ ಇವತ್ತು ಅರವತ್ತು ಸಾವಿರ ಇದೆ ಬಟ್ ಏನಪ್ಪಾ ಅಂದ್ರೆ ಅಂಥದೇ ಆಗಿರ್ತಕ್ಕಂಥವು ಈಗ ಟೆಕ್ನಾಲಜಿ ಕಾಲ ಬಂದಿದ್ಯಲ್ಲ ಆ ಆಭರ್ಣಗಳನ್ನು ತೊಡ್ತಾರೆ ಆ ಆಭರ್ಣಗಳನ್ನು ಹೆಣ್ಣು ಮಕ್ಕಳು ಅತೀ ಹೆಚ್ಚಾಗಿ ತೊಡ್ತಾರೆ ಗಂಡು ಮಕ್ಕಳು ಬ್ಯಾಸ್ಲೈಟು ಸರ ಮತ್ತು ಒಳ್ಳೇ ಬಿಳಿ ಶರ್ಟು ಬಿಳಿ ಅಂಗಿ ಇವೂ ತೊಡ್ತಾರೆ ನೆಕ್ಸ್ಟು ನಮ್ಮ ಸಮುದಾಯಗಳ್ ಯಾವ ರೀತಿ ಇದಾವಪ್ಪಾ ಅಂದರೆ ಕೆಲವರು ಆ ಹಬ್ಬವನ್ನು ಒಂದು ಎರಡು ಮೂರು ಹಂತದಲ್ಲಿ ಮಾಡ್ತಾರೆ ಹೇಗಪ್ಪಾ ಅಂದ್ರೆ ಕೆಲವು ಕ್ಯಾಟ್ಗೆರಿ ವೈಸ್ ಬಟ್ಟೆ ಬೇರೆ ಆಮೇಲೆ ಕೆಲವರು ಆಭರ್ಣಗಳೇ ಬೇರೆ ನಮ್ಮ ಸಂಪ್ರದಾಯ ಏನಿರ್ತದೆ ಹಳೇ ಸಂಪ್ರದಾಯ ಯಾರು ಬಿಟ್ಕೊಟ್ಟಿಲ್ಲ ಮುಂದಿನ ದಿನಗಳಲ್ಲಿ ಏನೇ ಹಿಂದಿನ ಕಾಲದವ್ರು ಏನು ಮಾಡಿರಲ್ಲ ಹಬ್ಬವನ್ನು ಭಾಳ ವಿಜೃಂಭಣೆನ್ನ ಆಚರಣೆ ಮಾಡ್ತಾರೆ ಮತ್ತು ಸಂಪ್ರದಾಯ ಉಡಿಗೆಗಳನ್ನು ತೊಡ್ತಾರೆ ಇವತ್ತು ಯಾಕಂದ್ರೆ ಮೈಸೂರಿನಲ್ಲಿ ರಾಜರು ಪೇಟ ಇಟ್ಕೋತಾರೆ ಇಲ್ಲಿ ಆ ಪೇಟ ಇಟ್ಕಳೋಂಗಿಲ್ಲ ಟವಲ್ ಸುತ್ಕೋತರೆ ಆಮೇಲೆ ಈ ಮದುವೆ ಟೈಮ್ನಲ್ಲಿ ಆ ಕಡೆ ಎಲ್ಲ ಬೆಂಗಳೂರು ಮೈಸೂರು ಶಿವಮೊಗ್ಗ ಎಲ್ಲ ಕೋಟು ಸೂಟು ಬೂಟು ಅಂತಾರೆ ಇಲ್ಲಿ ಸರ್ಟು ಪಂಚೆ ತೊಡ್ತಾರೆ ಆಮೇಲ್ ಇಲ್ಲಿ ಆಂಧ್ರ ಸೈಡ್ ಹೋದ್ರೆಗಿನ ಅವ್ರದೆ ಆದ ರೀತಿ ಮದುಮಗನ ಬಟ್ಟೆ ಅಂತ ಇರ್ತವೆ ಅವೇ ಬಟ್ಟೆನ ಉಡುಗೆ ತೊಡುಗೆಗಳಾಗಿ ಉಟ್ಕೋತಾರೆ ಆಮೇಲೆ ಇಲ್ಲಿ ಇಲ್ಲಿ ಏನಾಗಿದೆ ಸರ್ಟು ಪ್ಯಾಂಟು ನಮ್ಮ ಜಿಲ್ಲೆಯಲ್ಲಿ ಸರ್ಟು ಪ್ಯಾಂಟು ಆಮೇಲೆ ನೆಕ್ಸ್ಟು ಹೇಳ್ಬಕಪ್ಪ ಅಂದರೆ ಇನ್ನು ಬೀಗರು ಬಿಜ್ರು ಕೊಡ್ಸಿರ್ತಕ್ಕಂಥ ಬಟ್ಟೆಗಳನ್ನು ಮದುಮಗ ಉಡ್ತಾನೆ ಆಮೇಲೆ ಸಮುದಾಯದಲ್ಲಿ ಅತೀ ಗ್ರ್ಯಾಂಡಾಗಿ ಕಾಣ್ತಾ ಕಾಣ್ತಕ್ಕಂಥ ಬಟ್ಟೆಗಳನ್ನು ತೊಟ್ಟು ಎಲ್ಲರನ್ನು ಮನರಂಜಿಸ್ತಕ್ಕಂಥ ಹಾಡನ್ನು ಹೇಳುವುದು ಆಮೇಲೆ ಮತ್ತು ಇದ್ಕೆ ಊರಿಗೊಂದು ಹಿರಿಯರು ಅಂತ ಹೇಳ್ತರ ಇಲ್ಲೀ ಪ್ರತಿವರ್ಷ ದಸರೆಯ ಟೈಮ್ನಲ್ಲಿ ಗೊರುವಯ್ನವ್ರು ಅಂತ ಕೊಡ್ತಾರೆ ಆ ಗೊರುವಯ್ನವ್ರು ಬಟ್ಟೆ ಬ್ಲಾಕ್ ಆಗಿರ್ತವೆ ಆ ಥರ ಬಟ್ಟೆಗಳ್ ಕೂಡ ವೇಷ ಭೂಷಣಗಳ್ ಕೂಡ ಹಾಕ್ತಾರ ಆಮೇಲೆ ನೆಕ್ಸ್ಟು ಇನ್ನು ನೆಕ್ಸ್ಟು ಗೋರಯ್ಯನೋರು ಅಂತ ಬರ್ತಾರೆ ಮನೆ ಮನೆಗೆ ಅವರು ಬೇರೆ ಬೇರೆ ವಿಧಗಳ್ ಡ್ರೆಸ್ಗಳನ್ ಹಾಕ್ಯಂಡ್ ಬರ್ತಾರೆ ಆಮೇಲೆ ನೆಕ್ಸ್ಟು ಹೇಳ್ಬೇಕಪ್ಪಾ ಅಂದರೆ ಭಾಳ ಚೆನ್ನಾಗಿ ನಮ್ಮ ಸಂಪ್ರದಾಯ ಭಾಳ ಅತ್ಯುತ್ತಮ ಆಗಿದ್ಯಂತ ಹೇಳಕ್ ಬಯಸ್ತೀನಿ